ದಾವಣಗೆರೆ ಜಿಲ್ಲೆಯ ಯಲ್ಲಿರುವ ಸ್ಥಳೀಯ ಶಿಕ್ಷಣ ಕಲಿಕಾ ಶಕ್ತಿಯು ತುಂಬ ಇದೆ ದಾವಣಗೆರೆಯಲ್ಲಿ ಜೆ ಜೆ ಎಮ್ ಮೆಡಿಕಲ್ ಕಾಲೇಜ್ ಎಂಬುದರಲ್ಲಿ ವೈದ್ಯಕೀಯ ಒಂದು ಶಿಕ್ಷಣ ದೊರೆಯುತ್ತದೆ ಇದು ಇಡೀ ರಾಜ್ಯದತ್ತ ಒಂದು ಉತ್ತಮ ಶಿಕ್ಷಣ ಸಂಸ್ಥೆಯಾಗಿದ್ದು ಈ ಸಂಸ್ಥೆಯಲ್ಲಿ ಅತ್ಯುತ್ತಮ ವೈದ್ಯರು ಹೊರಹೊಮ್ಮಿದ್ದಾರೆ ಹಾಗೆಯೇ ಈ ಸಂಸ್ಥೆಯಲ್ಲಿ ಬರಬೇಕೆಂದರೆ ನೀಟ್ ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡು ವೈದ್ಯ ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡು ಬರಬೇಕಾಗುತ್ತದೆ ಹಾಗೆಯೇ ದಾವಣಗೆರೆಯಲ್ಲಿ ಇಂಜಿನಿಯರ್ ಕಾಲೇಜ್ಗಳು ಇರುವುದರಿಂದ ಇಲ್ಲಿ ಒಳ್ಳೆಯ ಇಂಜಿನಿಯರ್ ಕಾಲೇಜುಗಳು ತುಂಬ ಇದೆ ಯು ಪಿ ಡಿ ಟಿ ಆಗಿ ಕಾಲೇಜ್ ಆಗಿರಬಹುದು ಹಾಗೆಯೇ ಜಿ ಎಮ್ ಐ ಟಿ ಕಾಲೇಜ್ ಆಗಿರಬಹುದು ಹಾಗೆಯೇ ಬಿ ಐ ಟಿ ಕಾಲೇಜ್ ಆಗಿರಬ ಈ ಕಾಲೇಜುಗಳು ಸಹ ಉತ್ತಮ ಇಂಜಿನಿಯರ್ಗಳು ಹಾಗು ಉತ್ತಮ ಮೆಕಾನಿಕಲ್ ಇಂಜಿನಿಯರ್ಗಳನ್ನು ಕೊಡುಗೆಯಾಗಿ ಕೊಟ್ಟಿದೆ ಹಾಗೆಯೇ ಕಾಮರ್ಸ್ ವಿಭಾಗದಲ್ಲಿ ಅಂದ್ರೆ ವಾಣಿಜ್ಯ ವಿಭಾಗಗಳು ವಿಭಾಗದಲ್ಲಿ ಬಂದರೆ ಎ ಆರ್ ಜಿ ಕಾಲೇಜ್ ಆಗಿರಬಹುದು ಎ ವಿ ಕೆ ಕಾಲೇಜ್ ಆಗಿರಬಹುದು ಎಮ್ ಹೆಚ್ ಬಿ ಕಾಲೇಜ್ ಆಗಿರಬಹುದು ಇನ್ನೂ ಮುಂತಾದ ಕಾಲೇಜುಗಳು ಒಂದು ಉತ್ತಮವಾದ ಶಿಕ್ಷಣವನ್ನು ನೀಡಿದೆ ಹಾಗೇ ಇಲ್ಲಿ ಬರುವಂಥ ವಲಸಿಗರು ವಿದ್ಯಾರ್ಥಿಗಳು ಇಲ್ಲಿ ಓದಲು ಅತ್ಯುತ್ತಮ ಉತ್ಸುಕರಾಗಿರುತ್ತಾರೆ ಏಕೆಂದರೆ ಇಲ್ಲಿನ ಸ್ವಯಿ ಶಿಕ್ಷಣ ಅಷ್ಟು ಚೆನ್ನಾಗಿದೆ ಹಾಗೆಯೇ ಇಲ್ಲಿನ ವಾತಾವರಣ ಕೂಡ ಚೆನ್ನಾಗಿದೆ ಇಲ್ಲಿ ಎಲ್ಲ ತರಹದ ಸೌಕರ್ಯವೂ ಇದೆ